ಅಡುಗೆ ಮಾಡೋದು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಾದದ್ದಲ್ಲ ಇದನ್ನು ಪುರುಷರು ಕೂಡ ಮಾಡ್ಬೋದು ಇಲ್ಲಿ ಯಾರು ಅಡುಗೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾರು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಅಂದ ಹಾಗೆ ನಮ್ಮ ಮನೆಯಲ್ಲಿ ನನ್ನ ತಮ್ಮ ಕೂಡ ಅಡುಗೆ ಮಾಡ್ತಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಹಾಗೆ ನಮ್ಮಪ್ಪ ಕೂಡ ಅಡುಗೆ ಮಾಡ್ತಿದ್ರು ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು ಎಲ್ಲರೂ ಹೊಗಳ್ತಿದ್ದ್ರು ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಸೊ ಅಡುಗೆ ಮಾಡೋದು ಯಾವುದೇ ಲಿಂಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾರು ಬೇಕಾದರೂ ಅಡುಗೆ ಮಾಡಬಹುದು